ಹಲೋ ಪ್ರವಾಸೋದ್ಯಮದಲ್ಲಿ ನಮ್ಮ ಪ್ರದೇಶದಲ್ಲಿ ಅಷ್ಟೊಂದು ಪ್ರವಾಸೋದ್ಯಮಗಳಿಲ್ಲ ಆದರೂ ಕೂಡ ಕೆಲವೊಂದು ಪ್ರವಾಸೋದ್ಯಮಗಳ ಒಂದು ಏಜೆನ್ಸಿಗಳು ನಮ್ಮಲ್ಲಿವೆ ಅವುಗಳು ತುಂಬ ಜನಕ್ಕೆ ಒಳ್ಳೆ ಉದ್ಯೋಗ ಅವಕಾಶಗಳು ಕಲ್ಪಿಸಿಕೊಡುತ್ತದ ಏಕೆಂದರೆ ಡ್ರಾವಿಂಗಿಗೋ ಗೈಡೆನ್ಸ್ ಇಲ್ಲಿಯೇ ಇದ್ದುಕೊಂಡು ಬೇರೆ ಬೇರೆ ಸ್ಥಳಗಳ ಬಗ್ಗೆ ತಿಳಿದುಕೊಂಡು ಮತ್ತೆ ಅಲ್ಲಿಗೆ ಜನರನ್ನು ಟೂರಿಝಮ್ನ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಅವ್ಗಳಿಗೆ ಅವುಗಳನ್ನು ಅವ್ರಿಗೆ ಒಳ್ಳೆ ಗೈಡ್ ಮಾಡುವುದಾಗಲಿ ಅವುಗಳ ಅನುಭವ್ಗಳನ್ನು ಇವರು ತಲುಪಿಸೋದಾಗಲಿ ಒಳ್ಳೆ ಒಂದು ಕೆಲಸಗಳ ಅನುಭವಗಳನ್ನು ಏಜೆನ್ಸಿಗಳು ಮಾಡ್ಕೊಡ್ತಿದ್ದಾವೆ ಈ ರೀತಿ ಉದ್ಯೋಗ ಉದ್ಯೋ ಅವಕಾಶಗಳಿ ಕಡ್ಮೆ ಆಗುತ್ತಿದೆ ಒಳ್ಳೆ ಉದ್ಯೋಗ ಅವಕಾಶವನ್ನು ಪ್ರವಾಸೋದ್ಯಮ ಕಲ್ಪಿಸಿಕೊಡುತ್ತದೆ ಅದರಲ್ಲಿ ಮತ್ತೊಂದು ಸಂದೇಹವಿಲ್ಲ ನಿಮ್ಮ ಪ್ರದೇಶಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಂದ ನಿಮಗೆ ಒಳ್ಳೆಯ ಕೆಟ್ಟ ಅನುಭವಗಳಿವೆ ಒಳ್ಳೆಯ ಅನುಭವಗಳೂ ಇವೆ ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಕಲ್ಚರ್ ಹಾಗೂ ನಮ್ಮ ಒಂದು ಪದ್ಧತಿಗಳು ಅನ್ಯದೇಶಿಗರು ಆಗಲಿ ಅನ್ಯರಾ ರಾಜ್ಯದ ಪ್ರಜೆಗಳಾಗಲಿ ನಮ್ಮಲ್ಲಿ ಬಂದು ಅದನ್ನು ಕಲಿತು ಹೋಗಿ ಅವರ ಪ್ರದೇಶಗಳಲ್ಲಿ ಅದನ್ನು ಅವ್ರು ತೋರ್ಪಡಿಸಿಕೊಳ್ತಾಯಿದ್ದಾರೆ ಅದೊಂದು ಒಳ್ಳೆಯ ವಿಷಯವಾಗಿದೆ ಅದನ್ನು ಆ ವಿಷಯವನ್ನು ನಾನು ಕೇಳಲ್ಪಟ್ಟಿದ್ದೇನೆ ಹಾಗೂ ಇಲ್ಲಿನ ಒಂದು ಅಚಾರ ವಿಚಾರಗಳು ಇಲ್ಲಿನ ಒಂದು ಆಹಾರ ಪದ್ಧತಿಗಳು ಹಾಗೂ ಇಲ್ಲಿನ ಒಂದು ನಡವಳಿಕೆಗಳು ಎಲ್ಲವನ್ನು ಅವರು ನೋಡಿ ತುಂಬ ಚೆನ್ನಾಗಿದೆ ಹಾಗೂ ಅವರ ಒಂದು ಆ ಪ್ರೇರಣೆ ಮತ್ತೆ ಕೆಲವೊಂದು ಜನ ಪ್ರವಾಸಿಗರು ಬಂದು ಇಲ್ಲಿಯೆ ಸ್ಥಳ ಖರೀದಿಸಿ ಇಲ್ಲಿಯ ಒಂದು ಕ ಪದ್ಧತಿಗಳು ವಹಿವಾಟುಗಳಿಗೆ ಇಷ್ಟಪಟ್ಟು ಇದ್ದಿರುವುದನ್ನು ಕೂಡ ನಾನು ನೋಡಿದ್ದೇನೆ ಹಾಗೂ ಇದ್ದಾರೆ ನಮ್ಮ ಸ್ಥಳಗಳಲ್ಲಿ ಸ್ಥಳಗಳು ಬಂದು ಕೋಲಾರ ಒಂದು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಈ ಥರ ಇಂತಹ ಸ್ಥಳಗಳಲ್ಲಿ ನಾವು ಇರುವುದಾಗಿದೆ ಹಾಗು ಇಂಥ ಸ್ಥಳಗಳಲ್ಲಿ ತುಂಬ ಜನ ಸ್ಥಳಗಳನ್ನು ತೆಗೆದುಕೊಂಡು ಮನೆ ಕಟ್ಟಿ ಇಲ್ಲೆ ವಾಸಿಸುವವರಾಗಿದ್ದಾರೆ ಅದೊಂದು ಒಳ್ಳೆಯ ಅನುಭವ ಅಂತ ಹೇಳಬಹುದು ಏಕೆಂದರೆ ತುಂಬ ಬರೇ ಆ ಒಂದು ವಿದೇಶಗಳಿಂದ ಆಗಲಿ ಅಥವಾ ಬೇರೆ ಒಂದು ರಾಜ್ಯಗಳಿಂದ ಬಂದು ನಮ್ಮ ಒಂದು ಕಲ್ಚರ್ಗೆ ಅವರು ಪ್ರೇರೇಪಣೆಗೊಂಡು ಇಲ್ಲಿರುವುದು ತುಂಬ ಸಂತೋಷಕರ ವಿಷಯವಾಗಿದೆ ಹಾಗೂ ಇಲ್ಲಿನ ಒಂದು ವಹಿವಾಟುಗಳು ಹಾಗೂ ಪದ್ಧತಿಗಳು ಅಳವಡಿಕೆಗಳು ಅಷ್ಟು ಚೆನ್ನಾಗಿದ್ದಾವೆ ಎಂದು ನಾನು ಕೂಡ ಭಾವಿಸುತ್ತಿದ್ದೇನೆ ಹಾಗೂ ಒಳ್ಳೆಯ ಒಂದು ಹಳ್ಳಿಯ ಅನುಭವಗಳು ತುಂಬನೇ ಇದ್ದಾವೆ ಇಲ್ಲಿನ ಸ್ಥಳಗಳಲ್ಲಿ ಸ್ಥಳಗಳು ಬಂದು ಕೋಲಾರದ ಹಟ್ಟಿಗಣಿಗಳು ನರಸಾಪುರದ ರೆಸಾರ್ಟ್ಗಳು ಹಾಗೂ ಕೋಲಾರ ಹೈವೇದ ಒಳ್ಳೆಯ ಓಟಲ್ಗಳು ಹಾಗೂ ಒಳ್ಳೆಯ ರೀತಿಯ ತೋಟಗಳು ಮನೆಗಳು ಫೆಸಿಲಿಟೀಸ್ ಹಾಗೂ ಇಲ್ಲಿನ ಒಂದು ಸರ್ಕಾರವು ಕೂಡ ಅದೇ ರೀತಿಯಾಗಿ ಇಲ್ಲಿನ ಒಂದು ಪ್ರವಾಸ ಸ್ಥಳಗಳನ್ನು ಅಭಿವೃದ್ಧಿ ಪಡಿಸಿದೆ ಹಾಗೂ ಇಂತಹ ಒಳ್ಳೆಯ ಅನುಭವಗಳು ತುಂಬ ದೊರಕುತ್ತವೆ ನಮಗೆ ತುಂಬ ರೀತಿಯ ಒಂದು ಒಳ್ಳೆಯ ಅನುಭವಗಳು ನಮಗೆ ದೊರಕುವುದಾಗಿದೆ ಅದಕ್ಕೋಸ್ಕರ ನಾನು ಇದೊಂದು ಒಳ್ಳೆಯ ಅನುಭವ ಎಂದು ಹೇಳುವನಾಗಿದ್ದೇನೆ ಕೆಟ್ಟ ಅನುಭವಗಳು ಕೆಟ್ಟ ಅನುಭವಗಳೆಂದರೇ ವಿದೇಶಗಳಿಂದಾಗಲಿ ರಾಜ್ಯಗಳಿಂದಾಗಲಿ ವಲಸೆ ಬಂದು ಪ್ರವಾಸೋದ್ಯಮ ರೀತಿಯಲ್ಲಿ ಇದ್ದು ಹೊರಡುವರು ಕಮ್ಮಿ ಜನ ಇಲ್ಲಿನ ಒಂದು ಇದನ್ನು ತೆಗೆದುಕೊಂಡು ಹೋಗೋದಾಗಲಿ ಅಥವಾ ಇಲ್ಲಿನ ಒಂದು ಬೇರೆ ರೀತಿಯ ಒಂದು ವಹಿವಾಟುಗಳಲ್ಲಿ ಪಾಲ್ಗೊಂಡು ಅವರು ಕೂಡ ಅಂಥ ತಪ್ಪು ಕಾರ್ಯಗಳ ವಹಿವಾಟುಗಳನ್ನು ಮಾಡಿ ಸಿಕ್ಕಿಕೊಂಡು ಹಾಗೂ ತುಂಬ ರೀತಿಯ ಒಂದು ಅಸಭ್ಯ ವರ್ತನೆಗಳಲ್ಲಿ ಅವರು ಆಗಿರುವುದು ಹಾಗೂ ಅವುಗಳಿಂದ ಅವರು ಸರಿಯಾದ ಒಂದು ಗುಣಪಾಟವನ್ನು ಕಲಿತಿರುವುದನ್ನು ಕೂಡ ನಾನು ಕಂಡಿದ್ದೇನೆ ಹೇಗೆಂದರೆ ಒಬ್ಬ ಒಂದು ವಿದೇಶಿಗ ಬರುತ್ತಾನೆ ಇಲ್ಲಿನ ಒಂದು ಹೆಣ್ಣು ಮಗಳನ್ನಾಗಲಿ ಈ ಬೂಮಿಯ ಒಂದು ಇಲ್ಲಿ ಪ್ರದೇಶದಲ್ಲಿರುವ ಒಂದು ಹೆಣ್ಣು ಹುಡುಗಿಯನ್ನಾಗಲಿ ಅವರು ತೆಗೆದುಕೊಂಡು ಹೋಗುವುದು ಆಗಲಿ ಅಥವಾ ಈ ಒಂದು ಪ್ರೀತಿ ಪ್ರೇಮ ಎನ್ನುವ ಮೋಹದಲ್ಲಿ ಮುಗಿಸ್ಕೊಂಡು ಅವರ ದೇಶಕ್ಕೆ ಕರೆದುಕೊಂಡು ಹೋಗಿ ತುಂಬ ರೀತಿಯ ಒಂದು ಅವರ ಒಂದು ಮತನ್ ಮತಗಳಿಗೆ ಮತಾಂತರಿಸುವುದು ಈ ರೀತಿ ಕೆಟ್ಟ ಅನುಭವಗಳನ್ನು ನಾನೂ ಈ ಪ್ರವಾಸಿಗರಿಂದ ನಾನು ಕಂಡಿದ್ದೇನೆ ಆದ್ದರಿಂದ ಪ್ರವಾಸಿಗರಲ್ಲಿ ಒಳ್ಳೆಯವರು ಇರುತ್ತಾರೆ ಕೆಟ್ಟವರು ಇರ್ತಾರೆ ನನಗೂ ಈ ಒಳ್ಳೆಯ ಅನುಭವಗಳು ಕೂಡ ಆಗಿದ್ದಾವೆ ಕೆಟ್ಟ ಅನುಭವಗಳು ಕೂಡ ಆಗಿದ್ದಾವೆ ಆದ್ದರಿಂದ ನಾನು ಪ್ರವಾಸಕ್ಕೆ ಹೋದಲ್ಲಿ ನಾನು ಆದಷ್ಟು ಒಳ್ಳೆಯದರ ಬಗ್ಗೆ ಹಾಗೂ ಅಲ್ಲಿನ ಕಲ್ಚರ್ ಹಾಗೂ ಅಲ್ಲಿನ ಪದ್ಧತಿಗಳು ಹಾಗೂ ಅಲ್ಲಿನ ಒಂದು ಒಳ್ಳೆಯ ಒಂದು ವಾತಾವರಣಾದ ಬಗ್ಗೆ ನಾನೂ ಡಾಕ್ಯುಮೆಂಟ್ರಿ ಆಗಲಿ ಪ್ರೊಸಿಜಗ್ಲ್ ಆಗಲಿ ಮಾಡ್ತೇನೆ ಹೋದರೆ ಕೂಡ ಅಲ್ಲಿಯ ಅನುಭವಗಳನ್ನು ಪಡೆದುಕೊಳ್ತೇನೆ ಪ್ರವಾಸವು ಒಂದು ನನಗೂ ಒಂದು ಕೆಲಸದಲ್ಲಿ ಪ್ರಶ್ಟೇಟ್ ಆಗಿರುವುದನ್ನು ಫ್ರೀ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ಗೆಳೆಯರ ಜೊತೆ ಒಂದು ಸ್ವಲ್ಪ ಸಮಯ ಅಥವಾ ಕುಟುಂಬಸ್ಥರ ಜೊತೆ ಒಂದು ಸ್ವಲ್ಪ ಸಮ ಕಳೆಯುವುದಕ್ಕೆ ಒಂದು ಅನುಭವ ಒಳ್ಳೆಯ ಅನುಭವಗಳು ದೊರಕುತ್ತವೆ ಅದಷ್ಟು ಎಲ್ಲರೂ ಕೂಡ ಪ್ರವಾಸದಲ್ಲಿ ತೊಡಗಿಕೊಳ್ಳಿರಿ ಒಳ್ಳೆಯ ಅನುಭವಗಳನ್ನು ತೆಗೆ ಪಡೆದುಕೊಳ್ಳಿರಿ ಅದೇ ಆದಷ್ಟು ಕೆಟ್ಟ ಅನುಭವಗಳಿಂದ ದೂರವಾಗಿರಿ ಎಂದು ಹೇಳುತ್ತಾ ಈಗಿನ ಒಂದು ಪ್ರವಾಸೋದ್ಯಮದ ನನ್ನ ಮಾತುಗಳನ್ನು ಮುಗಿಸುವವನಾಗಿದ್ದೇನೆ